ಧರ್ಮವು ಮನುಷ್ಯ ಮತ್ತು ದೇವರ ನಡುವಿನ ಸಂಬಂಧವನ್ನು ಹೆಚ್ಚಿಸುವ ಮಾಧ್ಯಮವಾಗಿದೆ ಜೊತೆಗೆ ಆದರ್ಶ ಜೀವವನ್ನು ಜೀವನವನ್ನು ನಡೆಸುವ ಮಾರ್ಗವಾಗಿದೆ ಒಂದು ಧರ್ಮ ತನ್ನ ಹಬ್ಬ ಮತ್ತು ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ಮತ್ತು ಆಚರಣೆಗಳನ್ನು ಮೂಲಕ ಜೀವನದ ಏಕತಾನತೆಯನ್ನು ಮುರಿಯಲು ಅನೇಕ ಅವಕಾಶಗಳನ್ನು ನೀಡುವುದಲ್ಲದೇ ಅಂತ್ಯಕ್ರಿಯೆ ಕಾರ್ಯಕ್ರಮಗಳು ಮೂಲಕ ಯಾವುದೇ ಕುಟುಂಬದ ಅಥವಾ ಯಾವುದೇ ವ್ಯಕ್ತಿಯ ದುಃಖದಲ್ಲಿ ಸಾಂತ್ವನ ನೀಡುವ ಅವಕಾಶಗಳನ್ನು ಒದಗಿಸುತ್ತದೆ ಆದ್ದರಿಂದ ಇದು ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಕಲಿಯಲು ಮಾರ್ಗವನ್ನು ಒದಗಿಸುತ್ತದೆ ಮಾನಸಿಕ ಸ್ ಸಂದಿಗ್ಧತೆ ಅಥವಾ ಒತ್ತಡದ ಸ್ಥಿತಿಯಲ್ಲಿ ಇದು ಮಾನಸಿಕ ಸ್ಥಿರತೆ ಮತ್ತು ಆರಾಧನಾ ವಿಧಾನಗಳ ಮತ್ತು ಭಜನೆಗಳು ಇತ್ಯಾದಿಗಳ ಮೂಲಕ ತುಣುಕನ್ನು ಒದಗಿಸುತ್ತದೆ ಧರ್ಮವು ತನ್ನ ಸ್ಥಳೀಯ ಕಥೆಗಳು ಧಾರ್ಮಿಕ ಪಠ್ಯಗಳು ಮತ್ತು ಸಾಂಪ್ರದಾಯಿಕಗಳ ಮೂಲಕ ಮಾನವರಲ್ಲಿ ಸಹಿಷ್ಣುತೆ ಉಪಕಾರ ನೈತಿಕತೆ ತಾಳ್ಮೆ ಮತ್ತು ಧೈರ್ಯದಂತಹ ಗುಣಗಳನ್ನು ಅಭಿವೃದ್ಧಿ ಪಡಿಸ್ತದೆ ಆದರೆ ನನ್ನ ನನ್ನ ಅಭಿಪ್ರಾಯ ಧರ್ಮಗಳ ಬಗ್ಗೆ ಎಂದರೆ ಎಲ್ಲರಿಗೂ ಅವರವರದೇ ಆದ ದೈವ ಧರ್ಮಗಳ ಬಗ್ಗೆ ನಂಬಿಕೆ ಅಥವಾ ಪ್ರೀತಿ ಎಲ್ಲವೂ ಇರುತ್ತದೆ ಆದರೆ ಅವರವರ ದೇವರು ಅವರಿಗವರಿಗೇ ಹೆಚ್ಚು ಅದೇ ರೀತಿ ನನ್ನದು ಹಿಂದೂ ಧರ್ಮವಾಗಿ ನಾನು ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮವನ್ನು ದೂಷಿಸುವುದು ಸರಿಯಲ್ಲ ಅವರವರ ದಾರಿ ಅವರವರಿಗೆ ಅವರು ಅವರು ಆ ಧರ್ಮದ ಬಗ್ಗೆ ಏನಾದರೂ ತಿಳಿಯಲಿ ಈ ತಿಳಿದಂಥವರು ಬೇರೆಯವರಿಗೆ ಅಂದರೆ ಅಮಾಯಕ ಜೀವಿಗಳಿಗೆ ನಿಮ್ಮ ಧರ್ಮ ಸರಿಯಲ್ಲ ನಮ್ಮ ಧರ್ಮ ಸರಿ ಆ ರೀತಿ ಹೇಳುವುದು ಅಥವಾ ಬದಲಾಯಿಸುವುದು ಅದು ತಪ್ಪು ಎಂದು ನನ್ನ ಅಭಿಪ್ರಾಯವಾಗಿದೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಪಾಡಿಕೊಳ್ಳಲು ನಾಗರಿಕರು ತಮ್ಮ ತಮ್ಮ ಧರ್ಮಗಳು ತಮ್ಮ ತಮಗೆ ತಮ್ಮ ತಮ್ಮ ಆಚರಣೆಗಳು ನಮ್ಮ ನಮಗೆ ಎಂದು ತಿಳಿದುಕೊಂಡು ಅವರವರ ಪಾಡಿಗೆ ಅವರವರಿದ್ದರೆ ಧರ್ಮ ನಮ್ಮ ದೇಶದಲ್ಲಿ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಬಹುದು ಎಲ್ಲರೂ ನಮ್ಮ ದೇಶದಲ್ಲಿ ಎಲ್ಲರೂ ಒಂದೇ ಎನ್ನುವ ಭಾವ ಯ ಯಾವಾಗ ಬರುತ್ತದೋ ಅವಾಗ ನಮ್ಮ ದೇಶ ಮುಂದುವರಿಯುತ್ತದೆ ಎಂದು ಹೇಳುತ್ತೇನೆ ನಮ್ಮ ದೇಶದಲ್ಲಿ ಯಾವಾಗ ಜಾತಿ ಮತ ಧರ್ಮ ಎಂದು ಬೇರ್ಪಡಿಸಿ ಬೇರೆಯಾಗಿ ಮಾತನಾಡುತ್ತಾರೋ ಅವಾಗ ನಮ್ಮ ದೇಶವು ಹಿಂದುಳಿದಿದೆ ಎಂದು ನಾವೇ ಎತ್ತಿ ಎತ್ತಿ ಹೇಳಿಕೊಳ್ಳಲು ಅನಿಸುತ್ತದೆ ಅದಕ್ಕೆಯೇ ನಾವೆಲ್ಲರು ಒಂದೇ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಎಂದು ನಾನು ಆಶಿಸುತ್ತೇನೆ ಧರ್ಮ ನಾನು ಹಿಂದೂ ಧರ್ಮದವಳಾಗಿದ್ದು ಸಹ ಬೇರೆಯ ಮುಸ್ಲೀಂ ಅಥವಾ ಕ್ರೈಸ್ತ ಬೌದ್ಧ ಧರ್ಮಗಳಿಗೆಲ್ಲ ಬೆಲೆ ಕೊಡುತ್ತೇನೆ ಎಂದು ಹೇಳಲು ಇಷ್ಟಪಡುತ್ತೇನೆ